ಈಗಿನ ವಾತಾವರಣದಲ್ಲಿ ಇಂಧನದ ತುಂಬ ದುಬಾರಿ ವೆಚ್ಚವಾಗಿದ್ದರಿಂದ ನಾವು ಕೆಲವೊಂದು ಪ್ರವಾಸ ಪ್ರವಾಸಿ ತಾಣಗಳನ್ನು ಕೆಲವು ಕಡೆ ನಾವು ಪ್ರಯಾಣಿಸುವಾಗ ತುಂಬ ಯೋಚನೆ ಮಾಡಿ ಆ ಸ್ಥಳವನ್ನು ನೋಡಲು ನಮಗೆ ಎಷ್ಟು ಮುಖ್ಯ ಎಂದು ತಿಳಿದುಕೊಂಡು ಪ್ರಯಾಣಿಸುವುದು ಮುಖ್ಯ ಅದರಲ್ಲಿ ನಮ್ಮ ಈ ಕೆಲವೊಂದು ಸ್ಥಳಗಳಲ್ಲಿ ಸಿಗೋ ಅಲ್ಲಿಯ ವಾತಾವರಣಕ್ಕೆ ಸಿಗುವದಂಥ ಆಹಾರ ಪದ್ಧತಿಗಳು ನಮಗೆ ನಮ್ಮ ಆರೋಗ್ಯಕ್ಕೆ ಸರಿಗುಣವಾಗಿ ವಿರುದ್ಧವಾಗಿರುತ್ತದೆ ಆಹಾರ ಪದ್ದತಿಗಳು ನಮ್ಮಲ್ಲಿ ನಾವು ಉಪ್ಯೋಗ್ಸುವ ಆಹಾರಗಳೇ ಬೇರೆಯಾಗಿರುದ್ರಿಂದ ಅಲ್ಲಿ ಕೆಲವೊಂದು ಆಹಾರ ಪದ್ಧತಿಗಳು ಕೆಲವು ಮಸಾಲೆಯುಕ್ತ ಹೆಚ್ಚು ಮಸಾಲೆಯುಕ್ತ ಆಹಾರಗಳನ್ನು ಅವರು ತಯಾರ್ಸ್ತಿರುತ್ತಾರೆ ಅಲ್ಲಿಯ ಜನರು ಅದನ್ನು ಆ ಆಹಾರ ಪದ್ಧತಿಗೆ ಅವರು ಒಗ್ಗಿಕೊಂಡಿರುತ್ತಾರೆ ಆದರೆ ಆ ಆಹಾರ ಪದ್ಧತಿ ನಮಗೆ ವಿರು ನಮ್ಮ ದೇಹಕ್ಕೆ ವಿರುದ್ಧವಾಗಿರುವುದರಿಂದ ನಾವು ಅದನ್ನು ನೋಡಿಕೊಂಡು ಅದನ್ನು ಆಹಾರ ತೆಗೆದುಕೊಳ್ಳುವುದು ಸೂಕ್ತ ಕೆಲವೊಮ್ಮೆ ನಾವು ಅಲ್ಲಿ ಸೇವುದಂತ ಅಲ್ಲಿ ಅದೇ ಆಹಾರವಾಗೊ ವಾಗಿರುದ್ರಿಂದ ಅದನ್ನು ನಾವು ತೆಗೆದುಕೊಂಡರೆ ನಮ್ಮ ಕೆಲವೊಂದು ಶೌಚಾಲಯಗಳ ಸಮಸ್ಯೆಯು ಕೆಲವು ಕಡೆ ಪ್ರಯಾಣಿಸಿ ಪ್ರಯಾಣ ಪ್ರಯಾಣಕ್ಕೆ ಹೋದಾಗ ಅದರಿಂದ ಆದ ಕೆಲವೊಂದು ತೊಂದರೆಗಳು ಕೆಲವೊಮ್ಮೆ ನೆನಪು ನೆನಪಾಗುತ್ತದೆ ಹಾಗಾಗಿ ಕೆಲವೊಮ್ಮೆ ಎಲ್ಲ ರೀತಿಯಲ್ಲೂ ನಾವು ಯೋಚನೆ ಮಾಡಿಕೊಂಡು ಮಾಡುವುದು ಕೆಲವು ಸೂಕ್ತ